ಕನ್ನಡ ಇತರ ಭಾಷೆಗಳಿಗೆ ಹೇಗೆ ಪ್ರೇರಣೆ ಪಡ್ಕೊಂಡಿದೆ ಅಂದರೆ ತಮಿಳ್ ಮಲಯಾಳಂ ಭಾಷೆ ತೆಲುಗು ಭಾಷೆ ಉರ್ದು ಭಾಷೆ ಒಟ್ಟಿಗೇ ಪಂಚ ದ್ರಾವಿಡ ಭಾಷೆ ಅಂತನೂ ಹೇಳ್ಬೋದು ಇದ್ರಲ್ಲಿ ಪಂಚ ದ್ರಾವಿಡ ಭಾಷೆಯಲ್ಲಿ ಉತ್ತರ ದ್ರಾವಿಡ ಭಾಷೆ ಕಾಣ್ತೀವಿ ದಕ್ಷಿಣ ದ್ರಾವಿಡ ಭಾಷೆ ಕಾಣ್ತೀವಿ ಮಧ್ಯ ದ್ರಾವಿಡ ಭಾಷೆ ಕಾಣ್ತೀವಿ ಉತ್ತರ ದ್ರಾವಿಡ ಭಾಷೆಯಲ್ಲಿ ಮಾತಾಯಿ ಭಾಷೆ ಕಾಣ್ತೀವಿ ಕುರುಖ್ ಭಾಷೆ ಕಾಣ್ತೀವಿ ಬ್ರೋ ಹೋಕ್ ಕಾಣ್ತೀವಿ ಭಾಷೆ ಮತ್ತು ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ತಮಿಳ್ ಭಾಷೆ ಕಾಣ್ತೀವಿ ಮಲಯಾಳಂ ಭಾಷೆ ಕಾಣ್ತೀವಿ ಮತ್ತು ತುಳು ಭಾಷೆ ಕಾಣ್ತೀವಿ ಇಷ್ಟು ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಕಾಣ್ತೀವಿ ಮಧ್ಯ ದ್ರಾವಿಡ ಭಾಷೆಯಲ್ಲಿ ಸಹ ತೆಲುಗು ಭಾಷೆ ಒಂದೇ ಕಾಣೋದು ಉದಾಹರ್ಣೆಗೆ ಚಳ್ಳಕೆರೆ ಗಡಿನಾಡು ಒಂದು ತಾಲೂಕಿನಲ್ಲಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯನ್ನು ಸೇರಿಸ್ಕೊಂಡು ಒಟ್ಟಿಗೆ ಮಾತಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಅವ್ರು ಅಂದರೆ ಉದಾಹರ್ಣೆ ಕನ್ನಡದಲ್ಲಿ ತಿಂತೀವಿ ಅಂತ ಕರೀತೀವಿ ತೆಲುಗ್ನಲ್ಲಿ ತಿಂಟಾವ ಅಂತ ಕರೀತಾರೆ ಈ ರೀತಿ ಪದಗಳು ಅಲ್ಲಿ ತೆಲುಗು ತೆಲುಗು ಭಾಷೆಯವರು ಮತ್ತು ಕನ್ನಡ ಭಾಷೆಯವರು ಎರಡೂ ಭಾಷೆಯನ್ನು ಒಟ್ಟಿಗೇ ಮಾತನಾಡೋವಾಗ ಈ ರೀತಿ ಭಾಷೆಗಳು ಮಾತಾಡುತ್ತಿರುತ್ತಾರೆ ಅಲ್ಲಿ ಚಳ್ಳಕೆರೆ ಒಂದು ಗಡಿನಾಡು ತಾಲೂಕಿನಲ್ಲಿ ಒಂದು ಈ ರೀತಿ ತೆಲುಗು ಭಾಷೆ ಮಾತನಾಡಿ ಮಾತನಾಡ್ತಾರೆ ಮತ್ತು ಕನ್ನಡ ಭಾಷೆನೂ ಮಾತಾಡ್ತಾರೆ ಎರಡನ್ನೂ ಸೇರಿಸಿ ಒಟ್ಟಿಗೇ ಮಾತನ್ನಾಡ್ತಾರೆ ಈ ಥರ ಭಾಷೆನೂ ನಾವು ಅಲ್ಲಿ ಕಾಣ್ತೀವಿ ಮತ್ತು ತಿರುಪತಿಯಲ್ಲೂ ಸಹ ನಾವು ನೋಡ್ಬೌದು ತಿರುಪತಿಯಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆ ಎರಡನ್ನೂ ಸೇರಿಸಿ ಒಟ್ಟಿಗೇ ಮಾತನ್ನಾಡ್ತಾರೆ ಆ ಒಂದು ತಿರುಪತಿ ಅಲ್ಲಿನೂ ಕಾಣ್ತೀವಿ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಸ್ ಒ ಬೆಂಗ್ಳೂರು ರೊ ಸೈಡ್ ಹೋದರೆ ಹೊಸೂರು ಅಂತ ಬರುತ್ತೆ ಆ ಹೊಸೂರಿನಲ್ಲಿ ಕನ್ನಡ ಮತ್ತು ಕನ್ನಡ ಭಾಷೆ ಮತ್ತು ತಮಿಳ್ ಭಾಷೆ ಎರಡನ್ನೂ ಒಟ್ಟಿಗೇ ಸೇರಿಸಿ ಮಾತನ್ನಾಡ್ತಾರೆ ಇದು ಅಲ್ಲಿ ಸಹ ನಾವು ನೋಡ್ಬೋದು ತೆಲುಗು ಭಾಷೆ ಆಗಿರ್ಬೋದು ತಮಿಳ್ ಜಾಸ್ತಿ ತಮಿಳ್ ಭಾಷೆ ಕನ್ನಡ ಭಾಷೆ ಎಷ್ಟು ಅಲ್ಲಿ ಜಾಸ್ತಿ ಇರುತ್ತೆ ಆ ತಮಿಳ್ ಬಾ ಭಾಷೆ ಮತ್ತು ತೆಲುಗು ಕನ್ನಡ ಮೂರೂ ಸಹ ಕಾಣ್ಬೋದು ಅಲ್ಲಿ ಬೆಂಗ್ಳೂರು ಸೈಡ್ನಲ್ಲಿ ಒಂದು ಹೊಸೂರ್ನಲ್ಲಿ ಈ ಥರ ಭಾಷೆ ಕಾಣ್ತೀವಿ ಮತ್ತು ಅಲ್ಲೇನು ಈ ರೀತಿ ಮಾತನ್ನಾಡ್ತಾರೆ ಭಾಷೆಯನ್ನು ಸೇರಿಸ್ಕೊಂಡು ಮತ್ತು ಇಲ್ಲಿ ಏನಪ್ಪ ಅಂದರೆ ಕನ್ನಡ ಭಾಷೆ ಇತರ ಭಾಷೆಗಳಿಗೆ ಒಂದು ಸ್ಪೂರ್ತಿಯಾಗಿದೆ ಅಂತನೂ ಹೇಳ್ಬೋದು ಸ್ಪೂರ್ತಿಯಾಗಿದೆ ಪ್ರೇರಣೆ ಆಗಿದೆ ಅಂತನೂ ಹೇಳ್ಬೋದು ಮತ್ತು ತೆಲುಗು ಭಾಷೆ ಮತ್ತು ತ ಇತರ ಭಾಷೆಗಳಿಂದ ಸಹ ಕನ್ನಡಕ್ಕೆ ಸ್ಪೂರ್ತಿ ಪ್ರೇರಣೆ ಆಗಿದೆ ಅಂತನೂ ಹೇಳ್ಬೋದು